ಹಾಂ ಹಲೋ ಹಾಂ ಹಾಂ ನಮಸ್ಕಾರ ಸರ್ ಇಲ್ಲ ನನ್ಗೊಂದು ಇಷ್ಟು ನಿಮ್ಮ ಹೋಟೆಲ್ ಬಗ್ಗೆ ಹೋಟೆಲ್ದಾಗೆ ಐಟಮ್ ಬಗ್ಗೆ ಸ್ವಲ್ಪ್ ಇನ್ಫಾರ್ಮೇಷನ್ ಬೇಕಾಗಿತ್ತು ಒಂದು ಇಷ್ಟು ಪಾರ್ಸಲ್ ಬೇಕಾಗಿತ್ತು ಹೀಗಾಗಿ ನಿಮ್ಮ ರೇಟ್ ಹೇಳಿದ್ರೆಲ್ಲ ಚಲೋ ಆಗ್ತಿತ್ತು ನಮಗೆ ಏನು ರಿ ಸರ ಹಾಂ ಇಲಲ್ಲ ಎಲ್ಲ ಬೆಳಗಿಂದು ಬ್ರೇಕ್ಫಾಸ್ಟ್ ಬೇಕಾಗಿತ್ತು ಬೆಳಗಿಂದು ನಾವು ಮತ್ತು ಹಾಂ ಸರ ಒಂದು ಹಾಂ ಕರೆ

ಹಾಂ ಹಾಂ ಹಾಂ ಹ್ಞೂ ಹಾಂ ಏನು ರೀ ಏನು ರೇಟದೆ ಸರ ಏನ್ ಸರ ಈ ದೋಸಾದ್ದು ಇಡ್ಲಿ ವಡಾದ್ದು ಹ್ಯಾಂಗೆ ಪ್ಲೇಟ್ ಅದವೆ ಸರ್ ಚಾದ್ದು ಟೀದ್ದು ಎಲ್ಲ ಹ್ಯಾಂಗೆ ಹಾಂ ಸರ್ ಒಂದು ಹತ್ತು ಪ್ಲೇಟ್ ಬೇಕಾಗಿತ್ತು ಸರ ಇಡ್ಲಿ ಒಂದು ಹತ್ತು ಪ್ಲೇಟ್ ಇಡ್ಲಿ ವಡೆ ಬೇಕಾಗಿತ್ತು ಹಾಂ ಹಾಂ ಹಾಂ ಹಾಂ ಹೆಂಗೆ ಪ್ಲೇಟ್ ಅದಾವೆ ಸರ

ಹಾಂ ಹಾಂ ಹಾಂ

ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹ್ಞೂ ಹಾಂ ಹಾಂ ಹಾಂ

ಹಾಂ ನಿಮ್ಮ ಹೌದು ಹೌದು ಹೇಳಿ ಕೇಳಿವಿ ಸರ್ ನಿಮ್ಮ ಹೋಟೆಲ್ ಹೆಸ್ರು ಕೇಳಿ ಸರ್ ಮತ್ತು ಝೊಮ್ಯಾಟೊ ಇವೆಲ್ಲ ಈ ಸಪ್ಲಯ್ ಅದು ಐತಲ್ಲ ರೀ ನಿಮ್ಮ ನಿಮ್ಮಲ್ಲಿ ಆನ್ಲೈನ್ ಹಾಂ ಹ್ಞೂ ರೀ ಇಲ್ಲೇ ಧಾರ್ವಾಡದಿದು ತೇಜಸ್ವಿ ನಗರದಾಗ ಅದೇವೆ ರೀ ಇಲ್ಲೇ ಸೆಕೆಂಡ್ನೇ ಕ್ರಾಸ್ನಾಗ

ಹಾಂ ಹಾಂ ಹಾಂ ಹಾಂ ಏನು ಫ್ರೆಶ್ ಇರ್ತದಲ್ಲ ರೀ ಏನು ನಿನ್ನೆ ಮಾಡಿದ್ದು ಅದು ಸ್ವಲ್ಪ್ ಬಿಸಿ ಸ್ವಲ್ಪ್ ಬಿಸಿ ಮಾಡಿ ಕೊಡ್ತಿರ್ನಾ ಅದನ್ನ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಚಲೋ ಆತು ಬಿಡಿರಿ ಸರ ಹಂಗಂದ್ರೆ ಒಂದು ಒಂದು ಹತ್ತು ಪ್ಲೇಟ್ ಇಡ್ಲಿ ವಡೆ ಕಳ್ಸ್ ರೀ ಸರ ಒಂದು ಐದು ಒಂದು ಐದು ಆರು ಪ್ಲೇಟ್ ದೋಸೆ ಕಳ್ಸಿ ಕೊಡಿರಿ ಸರ ಏನು ಸರ ಒಂದೇ ಒಂದು ನಾಲ್ಕು ಐದು ಶಿರಾ ಕೊಟ್ಟು ಕಳ್ಸಿ ರೀ ಸರ್ ಚಲೋ ಪ್ಯಾಕಿಂಗ್ ಮಾಡಿ ಕೊಡಿರಿ ಸರ ಚಲೋ ಹುಡ್ಗನ ಕೈಯಲ್ಲಿ ಸ್ವಲ್ಪ್ ಕ್ಲೀನ್ ಇರುವಂಥ ಹುಡ್ಗನ ಕೈಯಾಗ ಕೊಟ್ಟು ಕಳ್ಸಿ ರೀ ಸರ್ ಗಲೀಜಿರೊ ಸ್ವಲ್ಪ್ ಇದು ಇದ್ದೋನಿಗೆ ಬೇಡ ಏನು ಸರ್ ಸರಿ ಸರಿ ಸರಿ ಸರಿ ಸರಿ ತ್ಯಾಂಕ್